ನಾನು ವಾರಕ್ಕೆ ಒಂದು ಸಲ ಲೈಬ್ರರಿಗೆ ಭೇಟಿ ನೀಡುತ್ತೇನೆ ನಾನು ಲೈಬ್ರರಿಗೆ ಭೇಟಿ ನೀಡಿದಾಗ ತುಂಬ ಮುಖ್ಯವಾದದ್ದೇನೆಂದರೆ ಕೆಲವು ಸಾಹಿತಿಗಳ ಪುಸ್ತಕವನ್ನು ನಾನು ಓದುತ್ತೇನೆ ಅದನ್ನು ನಾನು ಮನೆಯಲ್ಲೂ ಸಹ ಓದುತ್ತೇನೆ ನನ್ನದೇ ಆದಂತಹ ರೂಮಿನಲ್ಲಿ ಕೆಲವು ಸಾಹಿತಿಗಳ ಪುಸ್ತಕವನ್ನು ಸಂಗ್ರಹಿಸಿ ನನ್ನದೇ ಆದಂಥ ವೈಯಕ್ತಿಕ ಲೈಬ್ರರಿಯನ್ನು ಸಹ ನಾನು ಮಾಡಿರುತ್ತೇನೆ ಮುಂದೆ ನಾನು ಭವಿಷ್ಯಕ್ಕಾಗಿ ಕೆಲವು ಪುಸ್ತಕಗಳನ್ನು ಸಂಗ್ರಹಿಸಿ ಕನ್ನಡ ಸಾಹಿತ್ಯದ ಬಗ್ಗೆ ಮುಂದಿನ ಪೀಳಿಗೆಗೆ ಪರಿಚಯಿಸಲು ನಾನು ಬಯಸುತ್ತೇನೆ ಮುಂದೆ ನನ್ನದೇ ಆದಂತಹ ಲೈಬ್ರರಿಯ ಸ್ಥಾಪಿಸುವ ಯೋಚನೆಯೂ ಸಹ ಇದೆ